ನನ್ನ ಭಾವನೆ ನನ್ನ ಕುಟುಂಬ ಸದಸ್ಯರೊಂದಿಗೆ ಯಾವ ರೀತಿ ನನ್ನ ಸಮಯ ಎಂಬುದನ್ನ ಯಾವ ರೀತಿ ಕಳೆದೆ ಅಂದ್ರೆ ನನ್ನ ಭಾವನೆ ನಮ್ಮನೆಗಾನ ಒಂದು ಕುಟುಂಬ ಇದ್ದಿದ್ದು ಕುಟುಂಬದಾಗ ನಮ್ಮ ಫ್ಯಾಮಿಲಿದೋರು ನಾವು ಫುಲ್ ಎಲ್ಲ ಒಂದ್ಸಲ ಯಾವಗಾನ ಟ್ರಿಪ್ಪಿಗೆ ಹೋಗಬೇಕಂತ ಆಲೋಚನೆ ಮಾಡಿನಾಗ ನಮ್ಮದು ನಮ್ಮದು ಸದ ನಮ್ಮ ಮಮ್ಮಿ ಪಪ್ಪನು ಯಾವ ರೀತಿ ನಾನೇ ನಾವೇ ಕರ್ಕೊಂಡಿ ಟ್ರಿಪ್ಪಿಗೆ ಹೋಗಿನಾಗ ಮಮ್ಮಿ ಇದಕ್ಕೆಲ್ಲ ನಾನೇ ಅವರಿಗೆ ಏನೇನು ಇಷ್ಟದ ಏನೇನು ಇಲ್ಲ ಅಂಬುದರ ಬಗ್ಗೆ ಯೋಚನೆ ಮಾಡಿ ಅದು ಏನು ಮಾಡಿದೆನಂದ್ರೆ ನನ್ನ ಕೈಯಾರೆ ನಾನೇ ಮಾಡ್ಕೊಂಡಿ ಅದೆ ಅದೊಂಬದು ನಾನು ಮನೆ ಮನ ಅವರಿಗೆ ಯಾರ್ಯಾರಿಗೆ ಯಾವ್ಯಾವುದು ಇಷ್ಟ ಆಹಾರದ ಯಾವ್ಯಾವ್ರಿಗೆ ಏನು ಬೇಕು ಯಾರಿಗೆ ಏನು ಊಟ ಮಾಡ್ದ್ರೆ ಅವರು ನಾರ್ಮಲಾಗಿರ್ತಾರೆ ಅಂತ ಹಾಂಗೆ ಏನು ಮಾಡಿದೆ ಅಂದ್ರೆ ನಮ್ಮ ಮಮ್ಮಿ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಆಂಟಿ ನಮ್ಮ ಅಜ್ಜಿ ತಾತ ಅವರಿಗೆಲ್ಲ ಅವರಿಗೆ ಏನೇನು ಇಷ್ಟ ಅವ್ರಿಗೆ ಊಟ ಯಾರಿಗೆ ಏನು ಮಾಡಿದ್ರೆ ಇಷ್ಟ ಯಾರಿಗೆ ಯಾರಿಗೆ ಚಪಾತಿ ಅನ್ನ ಸಾರು ಬಿರಿಯಾನಿ ಮತ್ತು ಪಿಝ ಬರ್ಗರ್ ಮತ್ತು ಚಿಕನ್ ಫ್ರೈ ಮಟನ್ ಫ್ರೈ ಏನೇನು ಮಾಡಬೇಕು ಯಾರಿಗೆ ಏನೇನು ಇಷ್ಟ ಅದೆಲ್ಲ ಏನು ಮಾಡಿದೆ ಅಂದರೆ ಒಂದಿವ್ಸ ಮನೆಗೆ ಎಲ್ಲ ರೀತಿ ಅಡಿಗೆಗಳನ್ನು ತಯಾರು ಮಾಡ್ಕೊಂಡಿ ನಾವು ಏನು ಮಾಡಿದ್ದೆವು ನಮ್ಮ ಫ್ಯಾಮಿಲಿ ಎಲ್ಲರು ಪಿಕ್ನಿಕ್ಗೆ ಹೋಗಿದ್ದೆವು ಪಿಕ್ನಿಕ್ಗೆ ಹೋಗಿನಾಗ ಅಲ್ಲಿ ಎಲ್ಲೋರು ನಾವು ಏನು ಮಾಡಿದ್ದೆವು ಎಲ್ಲ ಅಲ್ಲಿ ಪಿಕ್ನಿಕ್ಕಿಗೆ ಹೋಗಿನಾಗ ಅಲ್ಲೆಲ್ಲ ಓಡಾಡಿ ಮತ್ತೆ ಬಂದು ನಾವು ಏನು ಮಾಡಿದ್ದೇವೆ ಎಲ್ಲರು ಫ್ಯಾಮಿಲಿದೋರು ಒಂದೇ ಸ್ಥಳದಲ್ಲಿ ಕುಂತು ನಾವು ಊಟ ಮಾಡುವಂಥ ಸಮಯದಾಗ ಎಲ್ಲರು ಏನು ಮಾಡಿದ್ದೇವಂದ್ರೆ ಯಾರಿಗೆ ಏನೇನು ಇಷ್ಟ ಅಂತಂದು ಅವ್ರಿಗೆ ನಾನು ಅವರವರ ಊಟ ಅವರವರಿಗೆ ಕೊಟ್ಟಿನಾಗ ಅವರು ಮನ್ಸ್ಲಿನ ತುಂಬ ಖುಷಿಯಿಂದ ನಮ್ಮ ಮನ್ಸಿನ ಭಾವನೆಗಳ್ನ ಇಷ್ಟು ಚಂದ ಅರ್ಥ ಮಾಡ್ಕೊಂಡಿದಲ್ಲ ನಮಗೆ ಯಾ ಅಂದು ಅಂದ್ಕೊಂಡಿ ನಮಗ್ ಏನು ಮಾಡ್ಯಾರ ಅವರು ಪ್ರೀತಿಯಿಂದ ಮಾತಾಡಿ ಹೊಗಳಿ ನನ್ನ ಮಗಳು ನನ್ಗಿಷ್ಟು ಚಂದ ಅರ್ಥ ಮಾಡ್ಕೊಂಡಿ ನನಗೆ ಏನು ಇಷ್ಟ ಏನಿಲ್ಲ ಅಂತಂದು ನನ್ನ ಕಡೆಂದು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ಯಾಳಲ್ಲ ಅಂತಂದು ಅವ್ರೇನು ಮಾಡ್ಯಾರ ಅಂದ್ರೆ ಬಹಳಷ್ಟು ಪ್ರೀತಿಯಿಂದ ಮಮ್ಮಿ ಅವ್ರು ಊಟ ಮಾಡಿದ್ರು ನಮ್ಮ ಪಪ್ಪಾ ಭಿ ಇದೇ ರೀತಿ ನನ್ನ ಮಗಳು ಇಷ್ಟು ಚಂದ ಅಡ್ಗೆ ಮಾಡ್ತಾಳಂತ ನಾನು ಅನ್ಕೊಂಡಿದ್ದಿಲ್ಲ ಆದ್ರು ಭಿ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಿ ನನಗೆ ಕೊಟ್ಟಾಳಂದು ನಂಗೆ ಥ್ಯಾಂಕ್ಸ್ ಹೇಳಿದ್ರು ಮತ್ತು ನಮ್ಮ ಅಣ್ಣ ನನ್ನ ತಮ್ಮ ನನ್ನ ತಂಗಿ ಇಷ್ಟು ಚಂದ ಅಡ್ಗೆ ಮಾಡ್ಯಾಳ ಎಷ್ಟು ಚಂದ ಅಡ್ಗೆ ಮಾಡಿ ನನಗೆ ಕೊಟ್ಟಾಳ ನನಗೆಂತ ಭಿ ನಮ್ಮ ತಂಗಿ ಇಷ್ಟು ಚಂದ ಅಡಿಗೆ ಮಾಡ್ತಾಳಂತ ಅನ್ಕೊಂಡಿಲ್ಲ ನಮ್ಮ ನಮ್ಮದೇನು ಇಷ್ಟ ಅಂತ ನಮಗೆ ಮಾಡಿಕೊಟ್ಟಿದ್ದೆ ಬಹಳಷ್ಟು ಖುಷಿ ಆಯಿತು ಅಂತ ಎಲ್ಲರ ಮುಂದೇನು ಮಾಡಿದ್ರು ಇಷ್ಟು ಇಷ್ಟು ಚಂದ ಭಿ ನಮ್ಮ ಕುಟುಂಬದಾಗ ನಾವು ಇಷ್ಟು ಸಂತೋಷವಾಗಿ ಈ ದಿನವನ್ನು ಕಳ್ದಿದ್ದೇವೆ ಅಂತ ಅನ್ಕೊಂಡರ ಮತ್ತು ಎಂದು ಭಿ ಇಂಥ ಟೈಮ್ಗಳು ಸಿಗಲ್ದು ಎಲ್ಲರು ಏನು ಆಯ್ತಾರ ಅವ್ರ್ದವ್ರ್ದು ಫ್ಯಾಮಿಲಿದೆ ಬಿಝಿ ಆಗಿರ್ತಾರೆ ನಮ್ಮ ಅಣ್ಣ ಅವ್ನ ಕೆಲ್ಸಕ್ಕೆ ಅವ ಹೋಗ್ತಾನೆ ನನ್ನ ತಮ್ಮ ಕಾಲೇಜ್ಗೆ ಹೋಗ್ತಾನೆ ಪಾಪ್ಪ ಕೆಲಸ ಮಾಡಿ ಬರ್ತಾರೆ ಮಮ್ಮಿ ಮನೆಗಿದ್ದು ಮನೆಗಿಂದೆಲ್ಲ ಕೆಲ್ಸಗಳು ಮಾಡ್ಕೊತಾರೆ ಎಲ್ಲ ನಮ್ಮನೆಗಿನ ಸದಸ್ಯರು ಪ್ರತಿಯೊಬ್ಬರೂ ಅವ್ರವ್ರ್ದು ಕೆಲ್ಸದಾಗೆ ತೊಡಗ್ತಾರೆ ಎಂದು ಭಿ ನಮಗೆ ಏನು ಆಯ್ತದೆ ಇಂಥ ಸಂದರ್ಭ ನಮಗೆ ಹೋಗಿ ಬರ್ಲಾಕ ಟೈಮ್ ಸಿಗಲ್ದು ಆವತ್ತಿನ ದಿನ ನಮಗೇನು ಮಾಡಿತ್ತು ನಮ್ಮ ಕುಟುಂಬದಾಗೆ ಎಲ್ಲರಿಗೆ ನಮಗೆ ಅಂಥ ಸಮಯ ಕಳೆಯುವಂಥ ಸಮಯ ಸಿಕ್ಕಿತ್ತು ಸಿಕ್ಕಿನಾಗ ನಾವು ಏನು ಮಾಡಿದೆವು ಒಂದಿನ ಅದೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಕುಟುಂಬದವರೆಲ್ಲ ಒಂದೇ ಒಂದು ನಮ್ಮ ಕುಟುಂಬದವರಿಗೆಲ್ಲ ಒಂದೇ ಸ್ಥಳದಾಗ ಒಯ್ದು ಅದು ಸ್ಥಳ ಎಲ್ಲ ತೋರಿಸಿ ಅವರ ಜೊತೆ ನನ್ನ ನನ್ನ ಭಾವನೆಗಳನ್ನು ಅವ್ರಿಗೆ ಹೇಳಿ ಅವರ ಭಾವನೆಗಳನ್ನ ನಾನು ನಾನು ಕನ್ಕೊಂದಿ ಎಲ್ಲರು ಒಬ್ಬರದೊಬ್ಬರು ಅರ್ಥ ಮಾಡ್ಕೊಂಡಿ ನಾವೇನು ಸಂತೋಷದಿಂದ ಅಡ್ಗೆ ಮಾಡಿ ಊಟ ಮಾಡಿ ಅಲ್ಲಿ ನಮ್ಮ ಸಮಯನ ಕಳೆದುಕೊಂಡಿದೆವು ಒಬ್ಬರದೊಬ್ಬರು ಎಲ್ಲರು ಸಂತೋಷದಿಂದ ಖುಷಿಯಿಂದ ಅಲ್ಲಿನ ಭಾವನೆಗಳನ್ನು ವ್ಯಕ್ತಪಡಸ್ಕೊಂಡಿದೆವು ಅಡ್ಗೆ ಊಟ ಮಾ ಅಡ್ಗೆ ಊಟ ಮಾಡಿದ ತಕ್ಷಣ ಎಲ್ಲರ ಭಾವನೆಗಳು ಬೇರೆ ಆಗಿರ್ತಾವ ಇಂಥ ಇಂಥ ಸಂದರ್ಭ ಭಿ ನಮಗೆ ಬಂತಲ್ಲ ನಾವು ಎಷ್ಟು ಖುಷಿಲಿಂದ ಹೋಗಿ ಪಿಕ್ನಿಕ್ ಮಾಡಿ ಊಟ ಮಾಡಿ ಎಲ್ಲ ಬಂದಿದ್ದೆವು ಅಂತಂತಂದ್ಕೊಂಡಾರ ಇಷ್ಟು ಅನ್ಕೊಂಡಾರ ನಮ್ಮನೆಗೆ ಎಲ್ಲರ್ಗೆ ಬಹಳಷ್ಟು ಖುಷಿ ಆಯಿತು ನಾವು ಭಿ ಬಂದೆವು ಹೊರಗೆ ಬಂದು ನಮ್ಮ ಪ್ರತಿಯೊಂದು ಅಡಿಗೆ ಮುಖಾಂತರ ನಮಗೆ ಬಹಳಷ್ಟು ನಮ್ಮ ಮಗಳು ಇಷ್ಟು ಚಂದ ಅಡ್ಗೆ ಮಾಡಿ ನಮಗೆ ಊಟ ಮಾಡ್ಸಾಳಂದು ನಮಗೆ ಬಹಳಷ್ಟು ಸಂತೋಷವಾಯಿತೆಂದು